ಕೋಲಾರ ಜಿಲ್ಲೆಗೆ ಅಭಿವೃದ್ಧಿ ಅಂತಂದರೆ ಪರಿಸರ ಒಂದು ಅಸಮತೋಲನ ಇದೆ ಪರಿಸರದಲ್ಲಿ ಮಾಲಿನ್ಯ ಹೆಚ್ಚಾಗ್ತ ಇದೆ ನಮ್ಮ ಕೋಲಾರಲ್ಲಿ ಪೊಲ್ಯೂಷನ್ಸು ಗಾಡಿಗಳು ಜಾಸ್ತಿ ಆಗ್ತಿದೆ ಬಸ್ಸುಗಳ ಅಂದರೆ ಈ ಸಾರಿಗೆ ವ್ಯವಸ್ಥೆಯು ಸಾರಿಗೆ ವ್ಯವಸ್ಥೆಯಲ್ಲಿ ಜನರು ತುಂಬ ತೊಂದರೆ ಆಗ್ತಿದೆ ರಸ್ತೆಗಳು ಎಲ್ಲೆಂದ್ರಲ್ಲಿ ಕಿತ್ತೋಗಿದೆ ರೆಡಿ ಮಾಡಿಸ್ತಾನೆ ಇಲ್ಲ ಇ ಇನ್ನು ಇವುಗ್ಳು ಈ ಯಾ ರಾಜಕೀಯ ಪಕ್ಷಗಳು ಯಾರಾದರೂ ವೋಟಿಗೆ ಬೇಕಾದಾಗ ಮಾತ್ರ ಬರ್ತಾರೆ ಮಿಕ್ಕಿದ ಟೈಮಲ್ಲಿ ಇವರು ಕಾಣ್ಸ್ಕೊಣೋದೇ ಇಲ್ಲ ಎಲ್ಲೆಲ್ಲಿ ಹೊರ್ಟೋಗ್ತಾರೆ ಏನು ಗೊತ್ತಾಗದೇ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಕುಡಿಯೋ ನೀರು ಕೆಲವೊಂದು ಹಳ್ಳಿಗಳಲ್ಲಿ ಕುಡಿಯೋ ನೀರನ್ನು ಸೌಕರ್ಯಗಳು ಕಡಿಮೆ ಇದೆ ಹಾಸ್ಪಿಟ್ಲ್ಗಳಲ್ಲಿ ಕೆಲವೊಂದು ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಡಾಕ್ಟ್ರುಗಳು ರೆಸ್ಪಾನ್ಸೇ ಮಾಡೋದಿಲ್ಲ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದೆ ಸರಿಯಾದ ಸಮಯಕ್ಕೆ ಮಾತ್ರೆಗಳು ಸಿಗಲ್ಲ ಇಂಜೆಕ್ಷನ್ಸ್ ಸಿಗಲ್ಲ ಎಲ್ಲಿ ಏನೇ ಬೇಕಂತಂದ್ರು ಕೋಲಾರೇ ಬೇಕು ಈ ಸರ್ಕಾರಿ ಆಸ್ಪತ್ರೆಗಳು ಅವರು ತಮ್ಮ ಕರ್ತವ್ಯವನ್ನು ನಿಸ್ವಾರ್ಥ ಸೇವೆಯಿಂದ ಮಾಡ್ತಾ ಮಾಡಿದರೆ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಳ್ಳೋ ಪರಿಸ್ಥಿತಿ ಜನರಿಗೆ ಏನಕ್ಕೆ ಬರುತ್ತೆ ಅಭಿವೃದ್ಧಿ ಅಂತಂದರೆ ಇವರೇ ತಿಂದು ಕುಡ್ದಾಕ್ತಾ ಇದ್ದಾರೆ ಇನ್ನು ಅಭಿವೃದ್ಧಿ ಏನು ಮಾಡ್ತಾರೆ ಕೋಲಾರ ಜಿಲ್ಲೆನ ಇದು ಒಂದು ಬರ ಬೂ ಬರ ಬರ ಪೀಡಿತ ಪ್ರದೇಶ ಗೊತ್ತಿದ್ರು ಇದಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ ಅಲ್ಲಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿ ಮಳೆಗಾಲದಲ್ಲಿ ನೀರಿನ ಸಂಗ್ರಹಣ ಮಾಡಿ ಬೇಸಿಗೇಲಿ ನೀರು ಬಳ್ಸ್ಕೊಳ್ಬೇಕಂತ ರೈತರು ಎಷ್ಟೋ ಪ್ರಯತ್ನ ಪಟ್ಟರೂ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾವ್ದಕ್ಕೂ ಬಂಡವಾಳ ಹಾಕ್ತಾ ಇಲ್ಲ ಸರಿಯಾಗಿ ರೋಡ್ಗ್ಳೇ ರೆಡಿ ಮಾಡಿಸ್ತಾ ಇಲ್ಲ ಇಲ್ಲಿ ಇವು ನಮ್ಮಲ್ಲಿ ಕೊರತೆ